ನಾನು ಮೊದಲು ಮಾಡುವ ರೆಸಿಪೀಗಿಂತ ಈಗ ತುಂಬ ಬದಲಾವಣೆಗಳನ್ನು ಮಾಡಿದ್ದೇನೆ ಯಾಕೆಂದರೆ ನಮ್ಮ ನಮ್ಮ ನಮ್ಮ ಮಕ್ಕಳು ಮೊದಲಿನ ಥರ ಅಂದರೆ ಜುಮ್ಮನ್ಕಾಯಿ ಹಾಕಿದಂತ ಅಥವಾ ಉಳ್ಳಾಗಡ್ಡೆ ಹಾಕಿ ಮಾಡಿದಂತ ತರಕಾರಿಗಳನ್ನು ಸಾಂಬಾರುಗಳನ್ನು ತಿನ್ನಲು ಇಷ್ಟಪಡುವುದಿಲ್ಲ ಅವರಿಗೆ ಸ್ವಲ್ಪ ಗರಮ್ ಮಸಾಲೆ ಇಂತಹ ತರಕ ಹಾಕಿದಂತ ಆಹಾರಗಳು ಬೇಕಾಗುತ್ತದೆ ಹೀಗಾಗಿ ನಾನು ಮಕ್ಕಳ ರುಚಿಗೆ ತಕ್ಕಂತೆ ಅಂದರೆ ನಮ್ಮ ಮಾವನವರಿಗೆಲ್ಲ ಜುಮ್ಮನಕಾಯಿ ಅಥವಾ ಅವರಿಗೆ ಬೇರೆ ಬೇರೆ ತರಕಾರಿ ಗಳ ರೆಸಿಪಿಗಳು ಬೇಕಾಗ್ತಿದ್ದವು ಆದರೆ ಈಗಿನ ನನ್ನ ಮಕ್ಕಳು ಮಕ್ಕಳಿಗೆ ತರಕಾರಿ ತರಕಾರಿಗಳು ತಿನ್ನುವುದಿಲ್ಲ ಅವರಿಗೆ ಪನ್ನೀರ್ ಮಶ್ರೂಮ್ ಇಂತಹದೆ ಅಡುಗೆಗಳು ಬೇಕಾಗ್ತವೆ ಇಂತಹದರಿಂದ ತಯಾರಿಸಿದ ಅಡುಗೆಗಳೆ ಬೇಕಾಗುತ್ತದೆ ಹೀಗಾಗಿ ನಾನು ಅವು ಮಕ್ಕಳಿಗೆ ಇಷ್ಟವಾಗುವಂತೆ ವಾಗುವ ರೀತಿಯಲ್ಲಿ ಸ್ವಲ್ಪ ಮಸಾಲೆಗಳನ್ನು ಪದಾರ್ಥಗಳನ್ನು ಪ ಮಸಾಲೆಗಳನ್ನು ಸ್ವಲ್ಪ ಬದಲಾವಣೆ ಮಾಡಿ ಅಡುಗೆಯನ್ನು ಮಾಡ ಮಾಡುತ್ತೇನೆ ಮಕ್ಕಳು ಅದನ್ನು ಇಷ್ಟಪಟ್ಟು ತಿನ್ನುತ್ತಾರೆ ಹೀಗಾಗಿ ನಾನು ಮಕ್ಕಳ ರುಚಿಗೆ ತ ಅನುಗುಣವಾಗಿ ನನ್ನ ರೆಸಿಪಿಗಳನ್ನು ಬದಲಾವಣೆ ಮಾಡಿದ್ದೇನೆ ರೆಸಿಪಿ ಬದಲಾವಣೆ ಅಂದರೆ ಏನು ಅಂದರೆ ಸ್ವಲ್ಪ ಗರಮ್ ಮಸಾಲೆಗಳ ಸಾಮಾನುಗಳು ಅಂದರೆ ಮೊದಲು ಅನ್ನ ಬೇಳೆ ಸಾರು ತೊವ್ವೆ ಇಂಥದ್ದನ್ನು ಮಾಡುತ್ತಿದ್ದೆ ಈಗ ಫಲಾವ್ ಮಶ್ರೂಮ್ ಮಸಾಲ ಪನ್ನೀರ್ ಮಸಾಲ ಚನ್ನಾ ಮಸಾಲ ಇಂಥವುಗಳನ್ನು ಮಾಡ್ತೇನೆ ಹೀಗಾಗಿ ಮಕ್ಕಳು ಖುಷಿಯಾಗಿರ್ತಾರೆ ಮತ್ತೆ ಅವರು ತೊ ಅವರಿಗೆ ಇಷ್ಟವಾಗ್ತದೆ ಅಂಥದ್ದೆ ತಿಂಡಿಗಳು ಮಕ್ಕಳಿಗೆ ತುಂಬ ಇಷ್ಟ ಆಗ್ತದೆ ಹೀಗಾಗಿ ನಾನು ಅದನ್ನೆ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇನೆ